ಮೀನ್ಸ್ ನನಗೆ ಯಾವುದರಿಂದ ಎಲ್ಲ ಸಂತೋಷ ಆಗುತ್ತೆ ಅಂತ ಹೇಳಬೇಕು ಅಂದರೇನೇ ಮೀನ್ಸ್ ಏನಾದರೂ ಬೇಜಾರಲ್ಲಿದ್ದಾಗ ಸಾಂಗ್ ಕೇಳೋದರಿಂದ ಆಗಿರ್ಬೋದು ಮೀನ್ಸ್ ಡ್ಯಾನ್ಸ್ ಆಡೋದರಿಂದ ಆಗಿರ್ಬೋದು ಯಾರಾದರೂ ನನಗೆ ಇಷ್ಟ ಆಗಿರೋ ಜೊತೆ ಫೋನಲ್ಲಿ ಮಾತಾಡೋದರಿಂದ ಆಗಿರ್ಬೋದು ಇದರಿಂದ ಎಲ್ಲ ನನಗೆ ತುಂಬನೇ ಸಂತೋಷ ಆಗುತ್ತೆ ನನಗೆ ಇಷ್ಟ ಆದಂಥ ಮೂವಿಗಳನ್ನ ನೋಡೋದಾಗಿರ್ಬೋದು ಯಾವುದಾದ್ರೂ ದೇವಸ್ಥಾನ ಟೆಂಪಲ್ ಹೋಗೋದರಿಂದ ಆಗಿರ್ಬೋದು ಇದರಿಂದೆಲ್ಲ ನನಗೆ ತುಂಬನೇ ಸಂತೋಷ ಆಗುತ್ತೆ ಅಂತಲೇ ಹೇಳ್ಬೋದು ಮೀನ್ಸ್ ನನಗಿಷ್ಟ ಆದವರ ಜೊತೆ ಫೋನ್ ಕಾಲಲ್ಲಿ ಮಾತಾಡೋದಾಗಿರ್ಬೋದು ಅವರನ್ನ ಭೇಟಿ ಮಾಡಿದಾಗಿದ್ದು ಆಗಿರ್ಬೋದು ತುಂಬ ಅಂದರೆ ತುಂಬನೇ ಸಂತೋಷ ಆಗುತ್ತೆ ಮತ್ತೆ ಏನಾದ್ರೂ ರೀಡಿಂಗ್ ಬುಕ್ಸ್ಗಳನ್ನ ಓದೋದ್ರಿಂದ ಆಗಿರ್ಬೋದು ಇದರಿಂದಲೂ ಎಲ್ಲನು ಸಹ ಸಂತೋಷ ಆಗುತ್ತೆ ಅಂತ ಹೇಳ್ಬೋದು ನಾವು ಮೀನ್ಸ್ ನಾವು ಯಾವ್ದನ್ನ ಅತಿಯಾಗಿ ಪ್ರೀತಿಸ್ತೀವೋ ಅಥವಾ ಹೆಚ್ಚು ದಿನಗಳ ಕಾಲ ಬಿಟ್ಟು ಇಟ್ಟಿರ್ತೇವೋ ನಾವು ಪ್ರೀತಿಸೋದನ್ನ ಅದೇನಾದ್ರೂ ನಮಗೆ ಶಡನ್ನಾಗಿ ಸಿಕ್ಕಿದಾಗ ನಮಗೆ ಅದರ ಬಗ್ಗೆ ತುಂಬನೇ ಸಂತೋಷ ಆಗುತ್ತೆ ಅಂತಲೇ ಹೇಳ್ಬೋದು ಇದೆಲ್ಲ ನನಗೆ ಸಂತೋಷ ಕೊಡುವಂತಹ ವಿಷಯಗಳು